ಈಗ ನಾವು ಬೆಳೆ ಬೆಳೆದಿದ್ದೀವಿ ಹೆಂಗ್ ಬೆಳಿತೀವಿ ಅಂದರೆ ನಾವು ಈಗ ಉದಾಹರಣೆಗೆ ಒಂದು ಜೋಳ ಬೆಳೆ ಬೆಳೆದಿರ್ತೀವಿ ಅದನ್ನು ಹೆಂಗ್ ಬೆಳಿಬೇಕು ಅಂದರೆ ಆ ಇಳುವರಿ ಮತ್ತು ಗುಣಮಟ್ಟ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾವು ಫಸ್ಟೂ ನಾವು ಈಗ ಬೇಸಿಗೆ ಟೈಮಲ್ಲಿ ಹೊಲನ ನೀಟಾಗಿ ಒಂದು ಎರಡು ಅಡಿ ಮೂರು ಅಡಿ ಆಳವಾಗಿ ಒಂದು ಸಿಂಗಲ್ ನೇಗ್ಲು ಹಾಕ್ಸಿ ಚೆನ್ನಾಗಿ ಉಳಿಸ್ಬೇಕು ಉಳ್ಸಿ ಬಿಟ್ಟು ಅದಕ್ಕೆ ದನಿನ ಗೊಬ್ರ ಎಲ್ಲ ಫುಲ್ ಎಚ್ಚರಿಸ್ಬೇಕು ಗೂಡು ಮಣ್ಣಂತ ಬರ್ತದೆ ಅದೆಲ್ಲ ಹೊಡ್ಸಿ ಅದಾದ ನಂತರ ಅದಕ್ಕೆ ಮೊಳೆ ಮಳೆ ಆದಾಗ ಅಥವಾ ನಾವು ಬೋರ್ವೆಲ್ಗಳ ನೀರುಗಳ ಸಹಾಯದಿಂದ ಅದನ್ನು ಹದ ಮಾಡಿ ಅದಕ್ಕೆ ಒಂದು ಒಂದಡಿ ಅಷ್ಟ ಆಳದಲ್ಲಿ ನೆ ಅರೆಯನ್ನು ಅರೆಯ ಥರ ಒಡೆದು ಅರೆಗಳನ್ನು ಒಡೆದು ಒಂದು ಎರಡು ಅಡಿ ಗ್ಯಾಪು ಒಂದು ಒಂದಡಿ ಆಳ ಎರಡೇ ಅಗಲ ಬರೊ ಹಾಗೇ ಒಡೆದು ಮ ಅದಿಕ್ಕೆ ಗ್ಯಾಪ್ ಬಂದುಬಿಟ್ಟು ಅರೆಟು ಅರೆಗು ಅರೆಗು ಗ್ಯಾಪ್ ಬಂದ್ಬಿಟ್ಟು ಎರಡು ಅಡಿಗೆ ಹೋಗ್ಬಿಡ್ಬೇಕು ಅದನ್ನು ಬಿಟ್ಟು ನೀಟಾಗಿ ಅರೆ ಒಡೆದು ಅದಕ್ಕೆ ಒಂದು ಇಂಚು ಅಥವಾ ಅರ್ಧ ಅರ್ಧ ಅಡಿಗೆ ಅರ್ಧ ಅಡಿಗೂ ಒಂದು ಕಾಳು ಜೋಳ ಕಾಳನ್ನು ಹಾಕಬೇಕು ಅದಾದ ನಂತರ ಈಗ ಬೇಸಿಗೆಗೆ ಯಾವ ಥರ ಗೊಬ್ಬರ ಅಂದರೆ ಡಿ ಎ ಪಿ ಗೊಬ್ಬರ ಮತ್ತು ಪೊಟ್ಯಾಷು ಮಿಕ್ಸಲ್ಲಿ ಸಮ ಪ್ರಮಾಣದಲ್ಲಿ ಈಗ ಒಂದು ಬ್ಯಾಗಿಗೆ ಎರಡು ಚೀಲ ಗೊಬ್ರದ್ ಥರ ಹಾಕ್ಬೇಕು ಹಾಕಿದ್ ನಂತರ ಎರಡು ದಿನಕ್ಕೆ ಅದರ ಮೇಲೆ ಸಮ ಆಗಂಗೆ ಒಂದು ಇದು ಹೊಡಿಬೇಕ್ ಕುಂಟೆ ಹೊಡ್ದು ಅದಾದಮೇಲೆ ಅದ ನಂತರ ನೀರು ನೀರು ಕೊಡಬೇಕು ಚೆನ್ನಾಗಿ ನೀರು ಕೊಡಬೇಕು ಒಂದು ಮೂರು ನಾಲ್ಕು ದಿನ ಚೆನ್ನಾಗಿ ನೀರು ಕೊಟ್ಟರೆ ಅವಾಗ ಮೊಳಕೆ ಒಡಿತದೆ ಮೊಳಕೆ ಒಡ್ದು ನಂತರ ಅದು ಒಂದು ನಾಲ್ಕು ಅಡಿ ಬೆಳೆಯಗಂಟ ಚೆನ್ನಾಗಿ ನೀರು ಕೊಡಬೇಕು ಒಂದು ನಾಲ್ಕು ಐದು ನಾಲ್ಕು ಏಡ್ ಬೆಳೆದ್ಮೇಲೆ ಅಥವಾ ಎರಡೂ ನಮ್ಮ ಯಾವ ರೀತಿ ನಮಗೆ ಅನುಕೂಲ ಆಗ್ತದ ಆ ರೀತಿ ಒಂದು ಮೂರು ಅಡಿ ಬೆಳ್ದ ನಂತರ ಅದಕ್ಕೆ ಆಂ ಮತ್ತು ಗೊಬ್ಬರ ಸಿಂಪಡನೆ ಮಾಡಬೇಕು ಈಗ ಈಗಿನ ಕಾಲ್ದ್ಗಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಆ ಹುಳಗಳು ಜಾಸ್ತಿ ಆಗ್ತಾ ಇದಾವೆ ಜೋಳಗಳಲ್ಲಿ ಆ ಹುಳಗಳಲ್ ಹೆಂಗೇ ನಿಯಂತ್ರಣ ಮಾಡಕ್ಕೆ ಆ ಔಷಧಿ ಸಿಂಪಡಿಸ್ಬೇಕು ಹೇಗೆ ಅಂದರೆ ಆಂ ಈಗ ಹುಳುಗಳ ಔಷ್ದಿಗೆ ಬರ್ತವೆ ಈಗ ನಮಗೆ ಹತ್ತಿರದಲ್ಲಿ ಯಾವುದೇ ಯಾವುದಾದ್ರೂ ಆಂ ಔಷಧಿ ಅಂಗಡಿಗಳಲ್ಲಿ ಹೋಗಿ ಉಳದು ಔಷಧಿ ತಕೊಬಂದು ಅವ್ರು ಹೇಳಿದ ಪ್ರಮಾಣದಲ್ಲಿ ನಾವು ಹಾಕಿ ಸಿಂಪಡಿಸಬೇಕು ಅದಾದ ನಂತರ ಹುಳಗಳೆಲ್ಲ ಹೋಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಅದು ಹತ್ತು ದಿನ ಬಿಟ್ಟು ಮತ್ತೆ ಹೊಡಿಬೇಕಾಗ್ತದೆ ಆ ಔಷಧಿ ಎಲ್ಲ ಹೊಡ್ದ್ಮೇಲೆ ಚೆನ್ನಾಗಿ ನೀರೆಲ್ಲ ಕೊಟ್ಟು ಅದಾದ ನಂತರ ಒಂದು ಮೂರಡಿ ಬೆಳ್ದು ನಾಲ್ಕಡಿ ಬೆಳ್ದಾದ ಮೇಲೆ ಅದಕ್ಕೆ ಮತ್ತೆ ಗೊಬ್ಬರನ ಹಾಕಿ ಒಂದು ಆ ಒಂದು ಗಿಡಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಹತ್ತರಿಂದ ಇಪ್ಪತ್ತು ಗ್ರಾಮ್ ಆ ಗೊಬ್ಬರ ಬೇಕು ಒಂದು ಗಿಡಕ್ಕೆ ಆ ರೀತಿ ನಾವು ಗೊಬ್ಬರ ಹಾಕಿದ ನಂತರ ಮತ್ತೆ ಅದಕ್ಕೆ ನೇಗ್ಲು ಹೋಡಿಬೇಕು ಹೇಗೆ ಅಂದರೆ ಆ ಗೊಬ್ಬರವನ್ನು ಮುಚ್ಕಬೇಕು ಮತ್ತು ಬಡ್ಲೆಗಳಿಗೆ ಬಡ್ಡೇ ಜೋಳದ ಗಿಡದ ಬಡ್ಡೆಗೆ ಬಲ ಬರೊ ರೀತಿ ಮಣ್ಣು ಹೇರ್ಕೊಬೇಕು ಆ ರೀತಿ ನಾವು ಒಂದು ನೇಗ್ಲನ್ನು ಹೊಡ್ದಾದಮೇಲೆ ಆ ಬೆಳೆ ಹೆಂಗಾಗಿದೆ ಅಂದರೆ ಮತ್ತೆ ಅದು ಆ ಪ್ರೌಢಾವಸ್ಥೆಗೆ ಬರ್ತದೆ ಹೆಂಗೆ ಅಂದರೆ ಮೈ ಮ್ಯಾ ಜೋಳ ಬಿಡಾಗಿ ಸ್ಟಾರ್ಟ್ ಆಗ್ತದೆ ಜೋಳ ಬಿಡೊಕ್ಕೆ ಸ್ಟಾರ್ಟ್ ಆದಾಗ ಬೇಕು ಅಂದರೆ ನಮ್ಗೆ ಹೆಚ್ಚು ಗುಣಮಟ್ಟ ಜೋಳ ಬೇಕು ಅಂದರೆ ಮತ್ತೆ ಇನ್ನೊಂದು ಸಾರಿ ಚಿಕ್ಕದಾಗಿ ಒಂದು ಎರಡರಿಂದ ಮೂರು ಗ್ರಾಮು ನಾಲ್ಕು ಗ್ರಾಮ್ ಆ ಥರ ಗೊಬ್ಬರನ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಮಾತ್ರ ನೀರು ಮಾತ್ರ ಚೆನ್ನಾಗಿ ಕೊಡಬೇಕು ಇದರಿಂದ ನಾವು ಆ ಜೋಳನ ತುಂಬ ಚೆನ್ನಾಗಿ ಬೆಳೆದು ಹಾಗೆ ನೀರಿನ ವ್ಯವಸ್ಥೆ ಎಷ್ಟ್ರ ಮಟ್ಟಗೆ ಕೊಡ್ತೀವಿ ಅಷ್ಟು ಜೋಳ ಜೋಳ ಅಥ್ವಾ ಬೆಳೆಗಳು ಚೆನ್ನಾಗಿ ಬರ್ತವೆ ನಾವು ನೀರು ಮತ್ತು ಗೊಬ್ಬರ ಈ ಟೈಮು ಔಷಧಿ ಸಿಂಪಡನೆ ಮಾಡೋದಾಗಿರ್ಬೋದು ಯಾವ ರೀತಿ ನಾವು ಮೈಂಟೇನ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಗುಣಮಟ್ಟದ ಇಳುವರಿಯಾಗಿ ಬೆಳೆ ಬರ್ತದೆ ಅದಾದ ನಂತರ ಸರಿಯಾದ ಸಮಯ ಹೇಗಪ್ಪ ಅಂದರೆ ಈಗ ಜೋಳದ ಗಿಡಗಳೆಲ್ಲ ಒಣಗ್ದಂಗೆ ಆಗ್ತದೆ ಆದರೆ ಸಿಗುತ್ತದೆ ಯಾಕೆ ಅಂದರೆ ನೀರು ಕಮ್ಮಿ ನಾವು ಚೆನ್ನಾಗಿ ನೀರು ಹೊಡಿತಿರೋದ್ರಿಂದ ಜ್ವಾಳದ ಗಿಡಗಳು ಹಸಿ ಇರ್ತದೆ ಜೋಳ ಮಾತ್ರ ಈಗ ಒಣಗ್ತಾ ಇರ್ತದೆ ಅದು ಯಾಕೆ ಅಂದರೆ ಅದು ಆಲ್ರೆಡಿ ಕಟಾವಿನ ಸ್ಥಿತಿಗೆ ಬಂದಿರ್ತದೆ ಆ ಕಟಾವಿನ ಸ್ಥಿತಿಯನ್ನು ನೋಡಿಕೊಂಡು ಒಂದು ಸ್ವಲ್ಪ ನೀರು ಕಮ್ಮಿ ಮಾಡಬೇಕು ಏಕೆಂದರೆ ನೀರು ಜಾಸ್ತಿ ಕೊಡ್ತಾ ಕೊಡ್ತಾ ಕೊಡ್ತಾ ಹೋದರೆ ಹಸಿಯೇ ಇರ್ತದೆ ಜೋಳ ಒಣ್ಗೋದಿಲ್ಲ ಬೇಗ ಆಗ ನೀರನ್ನ ಸ್ವಲ್ಪ ಕಡಿಮೆ ಮಾಡಿದ ನಂತರ ಅದನ್ನು ಜೋಳಗಳನ್ನೆಲ್ಲ ಕಟಾವು ಮಾಡಿ ಕಟಾವು ಮಾಡಿ ತಂದು ಮನೆ ಹತ್ರ ಹಾಕೊಂಡು ಒಂದು ಒಂದು ದಿನ ಎರಡು ದಿನ ಅದ್ರ ಸಿಪ್ಪೆ ಸಮೇತ ಒಣಗಿಸ್ಬೇಕು ಅದಾದ ನಂತರ ನಾವು ಈಗ ಬಂದಿರೊ ಮಿಷನ್ಗಳು ಆಧುನಿಕ ಮಿಷಿನ್ಗಳು ಬಳಸಿ ಅದ್ರಿಂದ ಜೋಳನ ಬಿಡಿಸಿ ಅದು ಚೆನ್ನಾಗಿ ಮಾಯ್ಶ್ಚರ್ರ್ ಎಲ್ಲ ಕಮ್ಮಿ ಆಗೋ ಥರ ಒಣಗಿಸಿ ಆ ಒಂದು ಹನ್ನೊಂದು ಹನ್ನೆರಡು ಹತ್ತು ಮಾಯ್ಶ್ಚರ್ರ್ ಬಂದಾಗ ಒಳ್ಳೆಯ ರೇಟ್ ನೋಡಿ ನಾವು ಬಿಡಬೇಕು ಮಾರಬೇಕು ಇದರಿಂದ ನಮಗೆ ತುಂಬ ಲಾಭಗಳು ಆಗ್ತವೆ ಹಂಗೆ ಇದೇ ಥರ ಜೋಳ ಆಗಿರ್ಬೋದು ಯಾವುದೇ ಅಡಕೆ ತೋಟ ಆಗಿರ್ಬೋದು ಯಾವ್ದು ಮಾಡಿದ್ರೂ ನಮಗೆ ನೀರು ಟೈಮ್ ಟು ಟೈಮ್ ಗೊಬ್ಬರ ಮತ್ತು ಅದಕ್ಕೆ ಬೇಕಾಗೋದು ವ್ಯವಸಾಯ ಮಾಡಬೇಕು ಇದು ಗುಣಿ ತೆಗೆಯೋದಾಗಿರ್ಬೋದು ಏನೇನೋ ಮಾಡೋದಾಗಿರ್ಬೋದು ನಾವು ಯಾವ ಬೆಳೆ ಮಾಡ್ತೀವಿ ಅದಕ್ಕೆ ಮುಖ್ಯವಾಗಿದ್ದು ನಾವು ಆ ಸಮಯಪಾಲನೆ ಮಾಡಬೇಕು ಆ ಬೆಳೆಗೆ ಏನು ಆಧಾರವಾಗಿರ್ತದೆ ಅದೇ ರೀತಿ ಈಗ ಹಂತ ಹಂತವಾಗಿ ನಾವು ಆ ಬೆಳೆಗೆ ಯಾವ ಇದು ಬೇಕಾಗಿರ್ತದೆ ಈಗ ಅದಕ್ಕೆ ಈಗ ಒಂದು ಒಂದು ಬೆಳೆ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಬೇಕಾಗಿರೋದೇನು ಅದಕ್ಕೆ ಖನಿಜಗಳು ಆ ಖನಿಜಗಳು ಯಾವ ರೀತಿ ಸಿಗ್ತವೆ ಈ ಗೊಬ್ಬರ ಆಗಿರ್ಬೋದು ಮಣ್ಣಾಗಿರ್ಬೋದು ಅಥ್ವಾ ಇನ್ನೂ ಈಗ ಅಧುನಿಕ ಗೊಬ್ಬರಗಳ್ನ ಬಳಸ್ತಿದ್ದೀವಿ ಆಗಿನ ಕಾಲದಲ್ಲಿ ಹೆಂಗ್ ಮಾಡ್ತಿದ್ದರು ಅಂದರೆ ಹಸುವಿನ ಗೊಬ್ಬರ ಅದರಿಂದ ತುಂಬ ಚೆನ್ನಾಗಿ ಗಿಡಗಳು ಬೆಳಿತಿದ್ದು ಈಗ ಬರೀ ಅಧುನಿಕ ಗೊಬ್ಬರಗಳ್ನ ಬಳಸ್ತೀವಿ ಅದ್ರಿಂದಲೂ ನಮ್ಮ ಬೆಳೆ ಗುಣಮಟ್ಟ ಕಮ್ಮಿ ಆಗ್ಬೋದು ಹಾಗಾಗಿ ಏನು ಮಾಡ್ಬೇಕು ಅಂದರೆ ಎರಡನ್ನೂ ಮಿಶ್ರಣದಲ್ಲಿ ಕೊಡಬೇಕು ಆ ಮಿಶ್ರಣದಲ್ಲಿ ಕೊಟ್ಟಾಗ ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ ಮತ್ತು ಹೆಚ್ಚುವರಿ ಈ ಇಳುವರಿ ಗುಣಮಟ್ಟ ಮತ್ತು ನಮಗೆ ಲಾಭದಾಯಕವಾಗಿ ಸಿಗ್ತವೆ ಈಗ ಒಂದೇ ಬೆಳೆ ಆಗಿರ್ಬೋದು ಈಗ ನಾವು ಯಾವುದೇ ರೀತಿ ಮಾಡಬೇಕು ಅಂದರೆ ನಾವು ಬೆಳೆಗಳನ್ನ ಬೆಳಿತೀವಂದರೆ ಒಂದೇ ಬೆಳೆ ಬೆಳಿಬಾರದು ಅದಕ್ಕೆ ಬೇಕಾಗಿರೊ ಈಗ ಜೋಳ ಬೆಳೆದ್ರೆ ಜ್ವಾಳದ ಜೊತೆ ಶುಂಠಿ ಹಾಕ್ಬೇಕು ಶುಂಠಿ ಹಾಕಿದ್ರೆ ಅದರ ಜೊತೆ ಆಲೂಗಡ್ಡೆ ಆ ತರಕಾರಿಗಳನ್ನು ಈಗ ಮೂ ಒಂದು ಜಾಗದಲ್ಲಿ ಜೋಳ ಹಾಕದ್ರೆ ಅದು ಮೂರು ನಾಲ್ಕು ನಾಲ್ಕು ಐದು ತಿಂಗಳು ಬೇಕಾಗ್ತದೆ ಅದೇ ತರಕಾರಿಗಳು ಬೆಳೆ ಬೆಳೆದ್ರೆ ಅದ್ಕೆ ಎರಡರಿಂದ ಮೂರು ತಿಂಗಳು ಈಗ ಸೊಪ್ಪು ಅವು ಇವು ಬೆಳೆದ್ರೆ ಅದ್ಕೆ ಒಂದು ತಿಂಗಳು ಅಂದರೆ ಆದಾಯ ನಮ್ಗೆ ಹೆಂಗ್ ಬರಬೇಕು ಅಂದರೆ ವಾರಕ್ಕೂ ಬರಬೇಕು ತಿಂಗ್ಳಿಗೂ ಬರಬೇಕು ವರ್ಷದ ಆದಾಯನು ಇರಬೇಕು ಆ ರೀತಿ ಬೆಳೆದಾಗ ನಮಗೆ ಬೆಳೆಗಳು ನಮಗೆ ಆದಾಯ ಮತ್ತು ಗುಣಮಟ್ಟ ಇಳುವರಿ ಇದರಲ್ಲೆಲ್ಲ ತುಂಬ ಒಳ್ಳೆಯದಾಗಿ ನಮಗೆ ಸಿಗ್ತದೆ ಹಾಗಾಗಿ ಮತ್ತು ಬೆಳೆಗಳನ್ನು ಬೆಳಿಬೇಕು ಅಂದರೆ ನಮಗೆ ಕೃಷಿ ಇಲಾಖೆಗಳಿಂದ ಅಲ್ಲಿ ಸಲಹೆ ಮತ್ತು ತರಬೇತಿಗಳಿರ್ತದೆ ಆ ಸಲಹೆಗಳೆಲ್ಲನೂ ತಗೊಬೇಕು ತರಬೇತಿ ಮಾ ಹೋಗಬೇಕು ತರಬೇತಿ ತಗೊಬೇಕು ಇದರಿಂದ ನಾವು ಬೇಕಾದಂಥ ಎಲ್ಲ ಆಧುನಿಕ ಆಧುನೀಕರಣ ಮಾಡೋದಾಗಿರ್ಬೋದು ಈಗ ಬೆಳೆ ಬೆಳಿಕ್ಕೆ ಬೇಕಾಗಿರುವ ವಸ್ತುಗಳು ಈಗ ಹೆಂಗೆ ಅಂದರೆ ಟ್ಯ್ರಾಕ್ರು ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ನಮ್ಮ ಸ್ವಂತದಿಂದ ಮಾಡಿಕೊಂಡ ನಮಗೆ ಒಳ್ಳೆಯ ಆದಾಯ ಸಿಗ್ತದೆ ಮತ್ತು ನಾವು ಬೆಳೆಗಳ್ನ ಯಾವ ರೀತಿ ಮೈಂಟೇನ್ ಮಾಡಬೇಕು ಅನ್ನೊದಕ್ಕೆಲ್ಲ ಕೃಷಿ ಇಲಾಖೆಗಳಿಂದ ತರಬೇತಿ ಸಿಗ್ತದೆ ಅವ್ರ ಕಡೆಯಿಂದ ತರಬೇತಿ ಪಡೆದ್ರೆ ನಮಗೆ ಬೆಳೆಗಳಲ್ಲಿರೋ ಗುಣಮಟ್ಟ ಮತ್ತು ಇಳುವರಿ ಹೆಚ್ಚಿಸ್ಕೊಂಡು ಬೆಳೆಯನ್ನು ಬೆಳಿಯೋಕ್ಕೆ ತುಂಬ ಸಹಾಯವಾಗ್ತದೆ ಇದರಿಂದ ಎಲ್ಲರೂ ಈಗ ಈಗ ಏನೇ ಬೆಳೆ ಬೆಳಿತಾ ಇದೀವಿ ಅಂದರೆ ಅದು ಗೊತ್ತಿರೋರ ಹತ್ರ ತಿಳ್ಕೊಬೇಕು ಇಲ್ಲಾಂದರೆ ಕೃಷಿ ಇಲಾಖೆಗಳಿಗೋಗಿ ತಿಳ್ಕೊಂಡು ಅದಕ್ಕೆ ಯಾವ ಯಾವ ರೀತಿ ಈಗ ಗೊಬ್ಬರ ಆಗಿರ್ಬೋದು ಅದಕ್ಕೆ ಹಾಕುವಂಥ ತಳಿಗಳಿರ್ಬೋದು ಅವುಗಳನ್ನು ತಿಳ್ಕೊಂಡು ಮಾಡೋದರಿಂದ ತುಂಬ ಒಳ್ಳೆಯದಾಗಿ ಗುಣಮಟ್ಟ ಮತ್ತು ಇಳುವರಿ ಸಿಗ್ತದೆ ಇದರಿಂದ ಎಲ್ಲರೂ ರೈತರಿಗೂ ಒಳ್ಳೆದಾಗ್ತದೆ ಮತ್ತು ಹೆಚ್ಚುವರಿ ಲಾಭ ಗಳಿಸ್ಬೋದು